ನೃತ್ಯ ಕೇವಲ ಒಂದು ಕಾಲಿಗೆ ತಕ್ಕಂತೆ ಕುಣಿಯೋದು ಅಂತ ಅಲ್ಲ ಒಂದು ಸಂಗೀತಕ್ಕೆ ತಕ್ಕಂಗೆ ಸ್ ನೃತ್ಯ ಒಂದು ಕಾಲಲ್ಲಿ ಕುಣಿಯುವಂಥ ಒಂದು ಬೇಜವಾಬ್ದಾರಿತನ ಅಲ್ಲ ನೃತ್ಯ ಅಂದರೆ ಅದೊಂದು ಕಲೆ ಕಲೆಗೆ ನಾವು ಗೌರವ ಕೊಡಬೇಕು ಕಲೆಗೆ ಗೌರವ ಕೊಟ್ಟಾಗ ಮಾತ್ರ ನಾವು ಒಬ್ಭ ಕಲೆಗಾರರಾಗ್ತೀವಿ ಕಲೆಗೆ ಗೌರವ ಕೊಟ್ಟಂಗೆ ಕಲೆ ನಮ್ಮನ್ನು ಮುಂದಕ್ಕೆ ತಳ್ಳುತ್ತೆ ಹೊರ್ತು ಹಿಂದಕ್ಕೆ ಎಳಿಯಲ್ಲ ಹಾಗೇ ನಾವು ಏನೇನು ಒಂದು ಕಾರ್ಯ ಮಾಡ್ತಿದ್ದೀವಿ ಅಂದರೂ ಅದಕ್ಕೆ ಒಂದು ಹಿನ್ನಲೆ ಇದ್ದು ನಾವು ಒಂದು ಮುಂದಕ್ಕೆ ಹಿನ್ನೆಲೆ ಏನು ನಾವು ಸ್ಟ್ರಾಂಗ್ ಇತ್ತು ಅಂದರೆ ಶಕ್ತಿವಾಗಿತ್ತು ಅದರ ಮೇಲೆ ಗೌರವ ಇತ್ತು ಅಂದರೆ ಮುಂದುಗಡೆ ನಾವು ಮಾಡೋ ಪಫ್ಫಾರ್ಮೆನ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ಮತ್ತು ಗುಜರಾತಲ್ಲಿ ಅಥವಾ ರಾಜಸ್ಥಾನಲ್ಲಿ ಗರ್ಬಾ ಆಮೇಲೆ ಒಡಿಸ್ಸಾದಲ್ಲಿ ಒಡಿಸ್ಸಿ ಹಾಗೆ ಎಷ್ಟೊಂದು ಕಲೆ ನೃತ್ಯ ಇದೆ ಆಮೇಲೆ ತಮಿಳ್ನಾಡಲ್ಲಿ ಭರತನಾಟ್ಯಮ್ ಭರತನಾಟ್ಯಮ್ ಎಷ್ಟು ಪೌರಾಣಿಕವಾಗಿದ್ದು ಪೌರಾಣಿಕವಾಗಿರುತ್ತೆ ಅದರಲ್ಲಿ ಗಂಡಸರಿಗಿಂತ ಹೆಂಗಸರು ಅದನ್ನ ನೃತ್ಯ ಪ್ರದರ್ಶನ ಮಾಡಿದರೆ ಅದರಲ್ಲಿರೋ ಲಕ್ಷಣವಾದದ್ದು ಅದಕ್ಕೊಂದು ಹೆಮ್ಮೆ ಅದು ಒಂದು ಕಲೆಗೆ ಕೊಡುವ ಗೌರವ ಆಗಿರುತ್ತೆ ಅದನ್ನ ಅವಮಾನಿಸ್ಬಾರ್ದು ಈಗಿನ ಕಾಮಿಡಿ ಶೋಗಳಲ್ಲಿ ಅದಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಆ ಥರ ಮಾಡಬಾರ್ದು ನಮ್ಮ ಕಲೆಗಳಿಗೆ ನಮ್ಮ ನೃತ್ಯ ಪ್ರದರ್ಶನ ಹೇಗಿರಬೇಕು ಅಂದರೆ ಅದನ್ನು ನೋಡಿದವ್ರು ಅದು ಅದಕ್ಕೆ ಪ್ರಶಂಸೆ ನೀಡೋ ಹಾಗೆ ಆಗಿರ್ಬೇಕು ಅದಕ್ಕೆ ನನ್ನ ಅಭಿಪ್ರಾಯ ಏನು ಅಂದರೆ ನಾವೆಷ್ಟೇ ಬೆಳೆದ್ರೂನೂ ದೊಡ್ಡೋರಾದರೂ ಒಂದು ಸಮಾಜದಲ್ಲಿ ಒಂದು ಹೆಸ್ರು ಮಾಡಿದ್ರೂನೂ ನಮಗೆ ಹಿಂದೆ ಏನು ಮಾಡಿದ್ವಿ ಏನು ಒಂದು ಕೆಲಸ ಇತ್ತು ನಮ್ಮದು ನಮ್ಮ ನೃತ್ಯ ನಾನು ಎಲ್ಲಿಂದ ಕಲಿತಿದ್ದು ನನ್ನ ನೃ ನೃತ್ಯಗೆ ಎಷ್ಟು ನಾನು ಗೌರವ ಸಲ್ಲಿಸಬೇಕು ಅಷ್ಟು ಗೌರವ ನಾನು ಸಲ್ಲಿಸಲೇಬೇಕು ಈಗ ನೃತ್ಯ ಮಾಡ್ತಿದ್ದೀವಿ ಅಂದ್ರೆ ಈಗ ಯಕ್ಷಗಾನ ಮಾಡುವಾಗ ಮಹಾಭಾರತದ ಒಂದು ಭಾಗವನ್ನು ತಗೊಂಡು ಯಕ್ಷಗಾನ ಮಾಡ್ತಾರೆ ಎಷ್ಟು ಚೆನ್ನಾಗಿ ರೂಪಿಸಿ ಬರುತ್ತೆ ಅಂದರೆ ಅದು ನೋಡಕ್ಕೆ ಎರಡು ಕಣ್ಣು ಸಾಲದಾಗಿರುತ್ತೆ ಹಾಗೇ ಯಾವುದೇ ಒಂದು ನೃತ್ಯ ಮಾಡಬೇಕು ಅಂದರೂ ಅದು ನೋಡೋಕ್ಕೆ ಜನಗಳಿಗೆ ಆಸೆ ಆಗಬೇಕು ಆ ಥರ ನೃತ್ಯ ಪ್ರದರ್ಶನ ಮಾಡಬೇಕು ಯಾವುದೋ ಹಾಡಿಗೆ ಯಾವುದೋ ಕಾಲೆಜ್ಜೆ ಹಾಕ್ತೀನಿ ಅಂತ ಮಾಡ್ಬೋದು ಈ ಗಣೇಶ ಹಬ್ಬದಲ್ಲಿ ಏಯ್ ನಾನು ಕುಣಿತೀನಿ ಅಂತ ಕುಣಿಯೋದಲ್ಲ ಅದು ನೃತ್ಯ ಅಂದರೆ ಅದು ಒಂದು ಶೈಲಿ ಇರುತ್ತೆ ಆ ಶೈಲಿಗೆ ಬೇಕಾದಷ್ಟು ಪ್ರಯತ್ನ ಹಾಗೂ ಆ ಶೈಲಿಗೆ ಬೇಕಾದಷ್ಟು ಪ್ರಯತ್ನ ನಮ್ಮ ಒಂದು ಅದಕ್ಕೆ ಕಾನ್ಸರ್ನ್ಟ್ರೇಷನ್ ಅಥವಾ ಭಕ್ತಿ ಅದ್ರ ಮೇಲಿರೋ ಒಂದು ಅಭಿಮಾನದಿಂದ ನಾವು ನೃತ್ಯ ಪ್ರದರ್ಶನ ಮಾಡಿದ್ರೆ ಅವಾಗ ನಮ್ಮ ನೃತ್ಯ ಎಲ್ಲದ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಈಗ ಒಂದು ನೃತ್ಯ ತಗೊಂಡರೆ ಅಲ್ಲಿ ಭಾರತ ಮಾತೆಯ ವೇಷ ಯಾರಾದರೂ ಹಾಕಿದರೆ ಅವರು ಹೇಗೆ ನೃತ್ಯ ಮಾಡ್ತಾರೆ ತಾಯಿ ಮಾತೆ ದುರ್ಗಾಂಬಿಕೆ ವೇಷ ಹಾಕಿದಾಗ ಅವರ ಶೈಲಿ ಹೆಂಗ್ ಇರುತ್ತೆ ಬೇರೆ ವಿಧ ವಿಧವಾದ ಶೈಲಿಗಳಿರುತ್ತೆ ಆ ಶೈಲಿಗೆ ತಕ್ಕಹಂಗೆ ನಾವು ನೃತ್ಯ ಪ್ರದರ್ಶನ ಮಾಡಬೇಕು ಈಗ ಅಂದರೆ ಒಂದು ಒಂದು ಪ್ರೋಗ್ರಾಮ್ ನಡೀತಿದೆ ಅಂದರೆ ಅಲ್ಲಿ ಕೆಲವೊಂದು ಸಾಂಸ್ಕೃತಿಕ ನೃತ್ಯವೂ ಇರುತ್ತೆ ಕೆಲವೊಂದು ಫಿಲಂ ಹಾಡಿಗೆ ನೃತ್ಯವೂ ಇರುತ್ತೆ ಅವಾಗ ಫಿಲಂ ಹಾಡಿಗೆ ನಾವು ಸಾಂಸ್ಕೃತಿಕ ನೃತ್ಯ ಮಾಡಬಾರ್ದು ಸಾಂಸ್ಕೃತಿಕ ನೃ ನೃತ್ಯಗೆ ಮಾಡ್ರುನೇಟ್ ಆಗಿ ನಾವು ನೃತ್ಯ ಮಾಡಬಾರ್ದು ಇದನ್ನು ನಾವು ಆದಷ್ಟು ಕಡಿತಗೊಳ್ಸಕ್ಕೆ ಪ್ರಯತ್ನ ಮಾಡಬೇಕು ಈಗ ಯಾರೋ ನಾವು ಸುಮ್ಮನೆ ಹೋಗಿ ನೃತ್ಯ ಮಾಡ್ತೀವಿ ಅಂದರೆ ಅದಲ್ಲ ಅದಕ್ಕೆ ಪ್ರಯತ್ನ ಬೇಕು ಪ್ರಾಕ್ಟೀಸ್ ಇರಬೇಕು ತುಂಬಾ ಪಳಗಿರ್ಬೇಕು ಅದ್ರ ಮೇಲೆ ಅದರೊಳಗೆ ನಾವೆಷ್ಟು ಪಳಗಿರ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ನೃತ್ಯ ಮೂಡಿ ಬರುತ್ತೆ ಈಗ ನಾವೇ ಈ ನೃತ್ಯ ಮಾಡ್ತಾ ಇದ್ದೀವಿ ಅಂದರೆ ನಾವು ಏನು ಅಂತ ತೋರಿಸಿಕೊಡೋದು ನೃತ್ಯ ಆಗಿರುತ್ತೆ ನಮ್ಮ ಪಫಾರ್ಮೆನ್ಸ್ ಮೂಲಕ ನಮ್ಮನ್ನು ಅಳಿಬೋದು ಹೀಗೆ ಹಲವಾರು ಕೆಲವಾರು ಇರುತ್ತೆ ಅದು ನೃತ್ಯನ ನಾವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾವು ಒಂದು ಭಕ್ತಿ ಭಾವನೆಯಿಂದ ನೃತ್ಯಾನ ಮಾಡಿದರೆ ನಾವು ಒಂದು ಕಲಾವಿದರ ಕಲಾವಿದರಾಗಿ ಬೆಳೆಯೋದಂತೂ ಯಾವ ಡೌಟೇ ಇಲ್ಲ ಹಂಗಾಗಿ ನಾವು ಏನೇ ಒಂದು ಕೆಲಸ ಮಾಡಲಿ ನೃತ್ಯ ಅಂತ ಅಲ್ಲ ಏನೇ ಒಂದು ಸಂಗೀತ ಆಗಲಿ ನೃತ್ಯ ಆಗ್ಲಿ ಒಂದು ಏನು ಸ್ಕಿಟ್ ಮಾಡ್ತಾ ಇದ್ದೀವಿ ಅಂದ್ರೂ ಅದಕ್ಕೆ ಬೇಕಾದ ಒಂದು ಪ್ರಾಕ್ಟೀಸ್ ಮತ್ತು ನಮ್ಮ ನಂಬಿಕೆ ನಮ್ಮ ನಂಬಿಕೆಯಿಂದಲೇ ಸಾಧ್ಯ ನೃತ್ಯ ಪ್ರದರ್ಶನ ನಮಗೆ ಎಷ್ಟು ನಾವೆಷ್ಟು ಶಕ್ತಿಯಾಗಿರ್ತೀವೋ ಇದಕ್ಕೆ ನೃತ್ಯಕ್ಕೆ ಬೇಕಾಗಿರೋದೇ ಮುಖ್ಯ ಕಾಲುಗಳು ಆ ಕಾಲುಗಳು ಏನಿದೆ ಆ ಕಾಲುಗಳನ್ನು ನೃತ್ಯ ಮಾಡಲೇಬೇಕು ನಾವು